ಸಸ್ಯಗಳ ಕಾಳಜಿಯನ್ನು ನಾವು ಬೇರೆ ಬೇರೆ ಋತುಗಳಲ್ಲಿ ಕಾಳಜಿ ಮಾಡಬಹುದು ಹೇಗೆಂದರೆ ಈಗ ನಾವು ಒಂದು ಸಸಿಯನ್ನು ನೆಟ್ಟರೆ ಅದನ್ನು ನಮ್ಮ ನಮ್ಮ ಸಂಬಂಧದಂತೆಯೇ ನಾವು ಬಳಸಿಕೊಳ್ಳಬೇಕು ನಮ್ಮ ನಮ್ಮ ಒಂದು ಮಗುವನ್ನು ಬೆಳೆಸಿದಂತೆ ಅದನ್ನು ಅದಕ್ಕೆ ಹಾರೈಕೆ ಮಾಡಿ ಯಾವುದೇ ತರಹದ ಹಾನಿಯ ಉಂಟು ಮಾಡದಂತೆಯೇ ಅದಕ್ಕೆ ಋತುಗಳಲ್ಲಿ ಮಾಡಬಹುದು ಸಸ್ಯಗಳನ್ನು ನೆಟ್ಟು ಅದಕ್ಕೆ ಸಮಯ ಸಮಯಕ್ಕೆ ಗೊಬ್ಬರವನ್ನು ಹಾಕಿ ರಾಸಾಯನಿಕ ಗೊಬ್ಬರ ಹಾಗೂ ಅದು ಏನನ್ನೂ ಪಡೆಯಲು ಇಚ್ಛಿಸುತ್ತದೋ ಆ ತರಹದ ಗೊಬ್ಬರಗಳನ್ನು ಹಾಕಿ ಅದನ್ನು ಬೆಳೆಸಬೇಕಾಗಿರುತ್ತದೆ ಒಮ್ಮೆ ಸಸಿಗಳನ್ನು ಬೆಳೆಸಲು ಅಂದರೆ ತುಂಬ ಎಚ್ಚರದಿಂದ ಇರಬೇಕಾಗುತ್ತದೆ ಆ ಸಸಿಯಿಂದ ನಾವು ಬಳಸು ಇರುವುದು ತುಂಬ ಉಪಯೋಗವಾಗಿರುತ್ತದೆ ಹಾಗೂ ನಮ್ಮ ಪ್ರಕೃತಿಗೆ ಒಂದು ಒಳ್ಳೆಯ ಮೆಸೇಜ್ ನೀಡುವಂತಾಗುತ್ತದೆ ಸಸಿಗಳನ್ನು ಬೆಳೆಸೋದರಿಂದ ಎಲ್ಲ ತರಹದ ಉಪಯೋಗಗಳನ್ನು ನಮಗೆ ನೀಡುತ್ತಾರೆ ಸಸ್ಯಗಳಲ್ಲಿ ಗೊಬ್ಬರ ರಾಸಾಯನಿಕ ಗೊಬ್ಬರವಾಗಲಿ ನೀರನ್ನಾಗಲಿ ಸಮಯ ಸಮಯಕ್ಕೆ ಅದಕ್ಕೆ ಸರಿಯಾಗಿ ನೀಡುವುದು ನಮ್ಮ ಕರ್ತವ್ಯವಾಗಿದೆ ಅದೆಷ್ಟೇ ಸಸಿಗಳನ್ನು ನೆಟ್ಟರೂ ಸಸಿಗಳ ಆರೈಕೆ ಮಾಡುವ ಕರ್ತವ್ಯ ನಮ್ಮದಾಗಿರುತ್ತದೆ ಅದಕ್ಕೆ ರಾಸಾಯನಿಕ ಗೊಬ್ಬರ ನೀರು ಹಾಗೂ ಅದಕ್ಕೆ ಸಮಯ ಸಮಯದಲ್ಲಿ ಯಾವುದೇ ಪ್ರ ಕಾಡು ಪ್ರಾಣಿಗಳಿಂದ ಅದಕ್ಕೆ ಹಾನಿ ಉಂಟಾಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಹೇಳಲು ಇಚ್ಛಿಸುತ್ತೇನೆ